ಹಲೋ ಹಲೋ ಸರ್ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರಾ ಸರ್ ನನ್ನ ಹೆಸರು ನಿಧಿ ಅಂತ ನಮಗೆ ಲೋನ್ ಬೇಕಾಗಿತ್ತು ಸರ್ ಸರ್ ನಾವು ಕಾರ್ ತಗೊತಿದಿವಿ ಅದಕ್ಕೆ ಬೇಕಾಗಿತ್ತು ಸರ್ ಕಾರ್ ಸರ್ ಹಾಂ ಸರ್ ಇದೆ ಸರ್ ರನ್ನಿಂಗಲ್ಲೇ ಇದೆ ಸರ್ ನನ್ನ ಅಕೌಂಟು ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಒಕೆ ಸರ್ ಸರ್ ಅಮೌಂಟ್ ಎಷ್ಟ್ರ್ವರ್ಗೂ ಕೊಡ್ಸ್ತೀರಾ ಸರ್ ನೀವು ಹಾಂ ಸರ್ ಸರ್ ನಮ್ಗ್ ಐದು ಲಕ್ಷವರೆಗೂ ಬೇಕಾಗಿತ್ತು ಹಾಂ ಹಾಂ ಸರ್ ಸರ್ ಮತ್ತು ಇದು ಬಡ್ಡಿ ಎಷ್ಟ್ರ್ವರ್ಗೂ ಹಾಕೊತಿರ ಸರ್ ಹಾಂ ಸರ್ ಮತ್ತು ಅಡ್ರಸ್ ಹೇಳ್ತೀರಾ ಸ್ವಲ್ಪ ಹಾಂ ಸರ್ ಹಾಂ ಸರ್ ಹೌದಾ ಸರ್ ಸರ್ ಡೈರೆಕ್ಟ್ ಮೀಟಾಗೋದಾ ಇಲ್ಲ ಏನಿದ್ದರೂ ಕಾಲಲ್ಲಿ ಮಾತಾಡ್ತೀರಾ ಸರ್ ಸರ್ ಮತ್ತು ನೀವು ಅಡ್ರಸ್ ಹೇಳ್ತೀರಾ ಹಾಗೆ ಹಾಂ ಸರ್ ಒಂಚೂರು ಹೇಳಿ ಹಾಂ ಸರ್ ಸರ್ ಮತ್ತು ಅದು ಯಾವಾಗ ಬರೋದು ಸರ್ ಮತ್ತು ನಾವು ಹಾಂ ಸರ್ ಇರ್ತೀರಾ ಸರ್ ನೀವು ಬಂದರೆ ಏನಾದರೂ ನಾವು ಹಾಂ ಸರಿ ಸರ್ ಮತ್ತೆ